ಸರ್ಕಾರದಿಂದ ಒಳ್ಳೆಯ ಒಳ್ಳೆಯ ಸ್ಕೀಮ್ ಬರ್ತಾ ಉಂಟು ಅದು ಅದು ಯಾವುದಂದ್ರೆ ಒಂದು ಆಯುಷ್ಮಾನ್ ಯೋಜನೆ ಗೃಹಜ್ಯೋತಿ ಶಕ್ತಿ ಯೋಜನೆ ಗೃಹಲಕ್ಷ್ಮೀ ಯುವನಿಧಿ ವೃತ್ ವೃದ್ಧಾಪ್ಯ ಯೋಜನೆ ಅನ್ನಭಾಗ್ಯ ಇದರಲ್ಲಿ ಆಯುಷ್ಮಾನ್ ಯೋಜನೆ ಅದು ನಿಜವಾಗಿ ಒಳ್ಳೆಯ ಬಡವರಿಗೆ ಅಂದರೆ ತುಂಬ ಪ್ರಯೋಜನ ಉಂಟು ಅದರಲ್ಲಿ ಕೆಲವು ಪ್ರಾಬ್ಲಮ್ ಏನಂದರೆ ಈಗ ಉಡ್ಪಿ ಜಿಲ್ಲೇದು ಮಂಗಳೂರು ಜಿಲ್ಲೆಯಲ್ಲಿ ತಗೊಳ್ಳೋದಿಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಏಕಂದ್ರೆ ನಮ್ಮ ಒಬ್ಬರು ಒಬ್ಬರಿಗೆ ಅದೇ ರೀತಿ ಆಗಿತ್ತು ಕಾಲು ಕಟ್ಟಾಗಿ ಕರ್ಕೊಂಡು ಹೋಗುವಾಗ ಇದೇ ವೆಲ್ಲಕ್ ಹಾಸ್ಪಿಟಲಲ್ಲಿ ಕಾರ್ಡು ತೋರಿಸುವಾಗ ಅಲ್ಲೀದು ವೈದ್ಯರು ಎಂತ ಹೇಳಿದರು ಇದು ಈ ಇದರಲ್ಲಿ ಆಗುವುದಿಲ್ಲ ನೀವು ಉಡುಪಿಗೆ ತಗೊಂಡು ಹೋಗಬೇಕಂತೇಳಿ ಏಕಂದ್ರೆ ಅವರು ಅಲ್ಲಿ ಕೈ ಕಾ ಕೈ ಕಾಲು ಕಟ್ಟಾಗಿ ಒದ್ದಾಡ್ತಾ ಇದ್ದಾರೆ ನಾವು ಅದನ್ನು ತೊಗೊಂಡು ಅಲ್ಲಿಂದ ಪುನಃ ಇಲ್ಲಿಗೆ ಉಡುಪಿಗೆ ತಗೊಂಡು ಹೋಗಬೇಕು ಹಾಂ ಅಂದರೆ ಮೊದಲೇ ಅವರು ಒಂದು ಮುಟ್ಟಲಿಕ್ಕೂ ಬಿಡುದಿಲ್ಲಿತ್ ಆ ರೀತಿ ಪರಿಸ್ಥಿತಿ ಇತ್ತು ಹಾಂ ಆದರೆ ಯೋಜನೆ ಒಳ್ಳೆಯ ಯೋಜನೆ ಅದು ಆದರೆ ಪ್ರತಿಯೊಂದು ಇದನ್ನು ಎಲ್ಲಿ ಅವರು ಕರ್ಕೊಂಡೋಗ್ತಾರೋ ಆ ಆ ಜಾಗದಲ್ಲೇ ಅವರಿಗೆ ಲೆಟ್ರು ಒಂದು ಕೊಡುದಾಗಿ ಮಾಡಬೇಕು ಉಡುಪಿಯಲ್ಲಾದ್ರು ಉಡುಪಿಗೆ ಹೋದ್ರೂ ಉಡುಪಿಗೆ ಮಂಗ್ಳೂರು ಹೋದ್ರೂ ಮಂಗಳೂರು ಅಥವಾ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಲೆಟ್ರು ತಗೊಂಡು ಹೋಗಿ ಇದು ಮಾಡಿದರೆ ಅದನ್ನು ಅವರು ಫಾರ್ವರ್ಡ್ ಮಾಡ್ಬೇಕು ಅದನ್ನು ಆ ರೀತಿ ಇದ್ದರೆ ಮ ಮತ್ತೂ ಒಳ್ಳೆಯದು ಬಡವರಿಗೆ ಇಲ್ಲದಿದ್ದರೆ ಈಗ ಅವ ಬೆಂಗಳೂರಲ್ಲಿದ್ರೆ ಅವನ ಊರು ಉಡುಪಿಯಾಗಿದ್ದರೆ ಅವನು ಬೆಂಗಳೂರಿಂದ ಉಡುಪಿಗೆ ತಗೊಂಡು ಬರಬೇಕು ಅದೆಲ್ಲ ಸ್ವಲ್ಪ ತ್ರಾಸದ ವಿಷಯ ಅದಕ್ಕಾಗಿ ಅದೊಂದು ಇದನ್ನು ಯಾವ ಇದರಲ್ಲಿ ಇದು ಮಾಡ್ತಾರೋ ಅಲ್ಲೇ ಇದು ಮಾಡಿಕೊಂಡು ಮಾಡಿದರೆ ಒಳ್ಳೆಯದು ಇದು ಉಡುಪಿಗೆ ತಗೊಂಡು ಹೋಗು ಮಂಗ್ಳೂರು ತಗೊಂಡು ಹೋಗು ಅಂತ ಹೇಳಿದರೆ ಆಗುವುದಿಲ್ಲ ಆದರೆ ಸ್ಕೀಮು ತುಂಬ ಒಳ್ಳೆಯದೇ ಹಾಂ ಅದು ಬಡವರಿಗೆ ತುಂಬ ಉಪಯೋಗ ಆಗಿದೆ ಹಾಂ ಮತ್ತೊಂದು ಸ್ಕೀಮ್ ಅಂದರೆ ಗೃಹಜ್ಯೋತಿ ಗೃಹಜೋತಿ ಇದರಲ್ಲಿ ಅದೂ ಕೂಡ ಬಡವರಿಗೆ ತುಂಬ ಉಪ ಉಪಕಾರ ಆಗಿದೆ ಅದು ಏಕಂದ್ರೆ ಕೆಲವರಿಗೆ ಜಿ ಬಿಲ್ಲೇ ಬರುವುದಿಲ್ಲ ಎಲ್ಲ ಜೀರೋ ಜೀರೋ ಬರ್ತಾ ಉಂಟು ಯಾರಿಗೇ ಆಗಲಿ ಉಪ ಬಡವರಿಗೆ ಉಪಯೋಗ ಆಗುವಂಥದ್ದೇ ಈ ವಿಷಯ ಇದು ಯಾರೇ ಇದಾಗ್ಲಿ ಒಳ್ಳೆಯದಾಗ್ಲಿ ಅಂತೇಳಿ ಮತ್ತೊಂದು ಪ್ರೀ ಬಸ್ ಶಕ್ತಿ ಯೋಜನೆ ಇದೊಂದು ಹೆಣ್ಣುಮಕ್ಳಿಗೆ ಎಲ್ಲಿ ಬೇಕಾದ್ರೂ ತಿರುಗ್ಲಿಕ್ಕೆ ಹಾಂ ಹೋಗುವಂಥದ್ದು ಗೌರ್ಮೆಂಟ್ ಬಸ್ ಆದರೆ ಒಂದು ಇದಂದ್ರೆ ನಮ್ಮ ಉಡುಪಿಗೆ ಮಾತ್ರ ಬಸ್ಸು ಗೌರ್ಮೆಂಟ್ ಬಸ್ಸು ಸೌಕರ್ಯ ಕಡಿಮೆ ಬೆಂಗಳೂರು ಆ ಕಡೆಗೆ ಆ ಕಡೆಗೆ ಹೆಚ್ಚು ಉಪಯೋಗ ಆದದ್ದು ನಮ್ಮ ಈ ಕಡೆಗೆ ಕಡಿಮೆ ಅದರಿಂದ ನಮ್ಮ ಸೈಡಿಗೂ ಜಾಸ್ತಿ ಸ್ವಲ್ಪ ಬಸ್ ಹಾಕಿ ಹಾಂ ನಮ್ಮ ಹೆಣ್ಮಕ್ಳಿಗೂ ಜಾಸ್ತಿ ಉಪಯೋಗ ಆದರೆ ಒಳ್ಳೆಯದು ಅಂತ ನಮ್ಮದು ಅಭಿಪ್ರಾಯ ಅದಕ್ಕಾಗಿ ಅದನ್ನೊಂದು ಇದು ಮಾಡಿ ಅಂತೇಳಿ ಮತ್ತೊಂದು ಗ್ರಾಲ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪಾಪದವರಿಗೆ ಒಳ್ಳೆಯ ಸ್ಕೀಮೆ ಅದು ಕೆಲವರು ಎಷ್ಟು ಜನ ನನ್ನ ಲೆಕ್ಕದಲ್ಲಿ ನಾನೊಂದು ಪೇಪರಲ್ಲಿ ಓದಿ ಓದಿದಾಗೆ ಉಂಟು ಯಾರೋ ಒಂದು ಪ್ರಾಯದವರು ಹಣ ಒಟ್ಟು ಮಾಡಿ ಅದರಲ್ಲಿ ಏನೋ ಬೇರೆ ಜನರಿಗೆ ಉಪಕಾರ ಇದು ಮಾಡಿದರು ಊಟ ಏನೋ ಹಾಕಿದ್ರು ಮಾ ಹಾಕಿಸಿದ್ರಂತೇಳಿ ಒಂದು ನಾಲ್ಕೈದು ದಿನ ಆಯ್ತು ಅದು ನಾನು ಓದಿ ಅದೂ ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೆಯದೆ ಪಾಪದವ್ರಿಗೆ ಕೊಟ್ಟರೆ ಅವರು ಆ ರೀತಿಯಾದ್ರೂ ಒಂದು ಇದು ಮಾಡ್ತಾರಲ್ಲ ಅಂತೇಳಿ ಮತ್ತೊಂದು ಯುವನಿಧಿ ಅಂದರೆ ಈ ಯುವನಿಧಿ ವಿಷಯದಲ್ಲಿ ಹೇಳುವುದಂದ್ರೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹೋದ್ರೂ ಯಾರಿಗೂ ಕೆಲಸ ಸಿಗುವುದು ಕಡಿಮೆ ಇದು ಸ್ಕೀಮೂ ಒಂದು ಮೂರು ಸಾವಿರ ಕೊಡುವುದು ಒಳ್ಳೆಯ ಸ್ಕೀಮೆ ಅಂತ ನಾನು ಹೇಳ್ಬೋದು ಆದರೆ ಜನರಿಗೆ ಉದ್ಯೋಗ ಸಿಗುವಾಗೂ ಮಾಡಿದರೆ ಒಳ್ಳೆಯದೇ ಅಂತೇಳಿ ನಮ್ಮ ಅಭಿಪ್ರಾಯ ಮತ್ತೊಂದು ವೃದ್ಧಾಪ್ಯ ಯೋಜನೆ ಅದೊಂದು ಇವರಿಗೆ ಪ್ರಾಯದವರಿಗೆ ಎಷ್ಟೋ ಜನ ಪ್ರಾಯದವರಿದ್ದಾರೆ ಹಾಂ ಅವರಿಗೂ ಅದೊಂದು ಹಣ ಎರಡು ಸ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗ್ತದೆ ಅದೂ ಕೂಡ ಒಳ್ಳೆಯದೆ ಅನ್ನಭಾಗ್ಯ ಅನ್ನಭಾಗ್ಯ ಬ ಬಡವರಿಗೆ ಸಿಗೋಂಥದ್ದೆ ಅಂದರೆ ಈಗ ಏನಾಗಿದೆ ಅಂದರೆ ಯಾರಿಗೆ ಯಾರು ಬಡವ್ರಿದ್ರೋ ಯಾರು ಬಡವರಿದ್ರೋ ಅವರಿಗೆ ಸಿಗ್ತಾ ಇಲ್ಲ ಹಣ ಇದ್ದವರಿಗೆ ಬರ್ತಾ ಉಂಟು ಏಕಂದ್ರೆ ಇದು ಬಿ ಪಿ ಎಲ್ ಕಾರ್ಡ ಅದೆಲ್ಲ ಬರುವುದು ಪಾಪದವರಿಗೆ ಬರ್ತಾ ಇಲ್ಲ ಹಾಂ ಯಾ ಈಗ ದೊಡ್ಡ ದೊಡ್ಡ ಗಾಡಿ ಬೈಕ್ ಇದೆಲ್ಲ ಇದ್ದವರಿಗೆ ಸಿಗ್ತಾ ಉಂಟು ದೊಡ್ಡ ದೊಡ್ದು ಮನೆ ಇದ್ದವರಿಗೆ ಅದನ್ನು ಸ್ವಲ್ಪ ಜನರಿಗೆ ಇದು ಮಾಡುವಾಗೆ ಮಾಡಿದರೆ ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ ಅದಕ್ಕಾಗಿ ಪಾಪದವರಿಗೆ ಸಿಗಲಿ ಇದೂ ಕೂಡ ಒಳ್ಳೆಯ ಯೋಜನೆನೇ